ಅಲೋ ಅಲೋ ಶಿವರಾಜ್ ಅವ್ರಾ ಹಾಂ ಅದೆ ಸರ್ ಒಂದು ಎರಡು ಬಟ್ಟೆಗಳು ಒಂದು ಡ್ರೈ ಕೊಡ್ಬೇಕಿತ್ತು ಸರ್ ಕ್ಲೀನಿಂಗಿಗೆ ನಿಮತ್ರ ಎಸ್ ಸರ್ ಕ್ಲೀನಿಂಗ್ ಮಾಡಿಸ್ಬೇಕಿತ್ತು ಸರ್ ಹಾಂ ಅದೆ ಸರ್ ಒಂದು ಮೂರು ನಾಲ್ಕು ಜೊತೆ ಇದ್ದಾವೆ ಸರ್ ಹಾಂ ಸರ್ ಅಂದ್ರೆ ನೀಟು ಕ್ಲೀನ್ ಮಾಡ್ತಿರಲ್ಲ ಸರ್ ಬಟ್ಟೆ ಏನು ಆಗದಂಗೆ ಹೌದಾ ಸರ್ ಸರ್ ನಮ್ಮದು ಚಿತ್ರದುರ್ಗ ಸರ್ ನಿಮ್ಮ ಅಲ್ಲ ಸರ್ ಮತ್ತೆ ಇವಾಗ ಮತ್ತೆ ನಿಮ್ಮ ಅಡ್ರಸ್ಸನ್ನು ಹೇಳದ್ರು ಸರ್ ಪಕ್ಕದ ಮನೆಯವ್ರು ಮಾಡ್ಸಿದ್ರಂತ ಕ್ಲೀನಿಂಗ್ ನಿಮ್ಮತ್ತಿರ ಭಾರಿ ಚೆನ್ನಾಗಿದೆ ಅಂತಂದ್ರೆ ಸರ್ ಅದಕ್ಕೆ ನಿಮ್ಮ ಅಡ್ರಸ್ಸು ಫೋನ್ ನಂಬರ್ ಕೊಟ್ಟರು ಸರ್ ಅದಕ್ಕೆ ಕೇಳಿದೆ ಸರ್ ಅಂದರೆ ಕಲರ್ ಕಲರ್ ಬಟ್ಟೆಗಳು ಸರ್ ಮಾಡ್ತೀರಲ್ಲ ನೀಟಾಗಿ ಹಾಂ ಬಟ್ಟೆ ಏನು ಆಗಬಾರ್ದು ಸರ್ ಸರ್ ಆಮೇಲೆ ಹುಡ್ಗೆರ್ದೂ ಹುಡ್ಗೆರ್ದು ಮಾಡ್ತೀರಾ ಸರ್ ಎಷ್ಟು ಆಗ್ಬೋದು ಸರ್ ಅವ್ರದ್ದು ರೇಟು ನಮ್ದು ಎಷ್ಟು ಆಗ್ಬೋದು ಸರ್ ಯಾಕೆ ಸರ್ ಅಷ್ಟೊಂದು ಹೌದ ಸರ್ ಅದಕ್ಕೆ ಸರ್ ಕೇಳಿದ್ವಿ ಸರ್ ಆಮೇಲೆ ಮುಂದಿನ ವಾರ ಮದುವೆಗೆ ಸರ್ ಮದ್ವೆಗೊಂದು ಬಟ್ಟೆ ಒಳ್ಳೆ ನೀಟಾಗಿ ಕ್ಲೀನ್ ಮಾಡ್ಬೇಕಿತ್ತು ಸರ್ ಅದೊಂದು ಚೂರು ಕೊಳೆ ಆಗಿತ್ತು ಹಾಂ ಹೌದ ಸರ್ ಅದಕ್ಕೆ ಕೇಳಿದೆ ಸರ್ ಅದೆ ಸರ್ ನೀವು ಎಷ್ಟು ಗಂಟೆಗೆ ಫ್ರೀ ಇರ್ತೀರ ಸರ್

ಫ್ರೀ ಇರ್ತೀರಾ ಸರ್ ಹ್ಞೂ ಅದಕ್ಕೆ ಬರ್ತೀವಿ ತಗಳ್ರಿ ಸರ್ ಅದಕ್ಕೆ ಕೇಳಿದ್ವಿ ಸರ್ ಭಾಳ ಜನ ಅಂತಿದ್ದರು ನಿಮ್ಮಲ್ಲಿ ಚೆನ್ನಾಗಿದೆ ಕ್ಲೀನಿಂಗ್ ಎಲ್ಲ ನೀಟಾಗಿ ಮಾಡ್ತಾರೆ ಅದೇ ಅಂಗಡಿಗೆ ಹೋಗ್ರಿ ಅಂತಿದ್ದರು ಸರ್ ಅದಕ್ಕೆ ನಾವು ನಿಮಿಗೆ ಕೇಳಿದ್ವಿ ಸರ್ ಹೌದಾ ಸರ್ ಹಾಂ ಆಯಿತು ಸರ್ ಬರ್ತೀವಿ ತಗೊಳ್ರಿ ಸರ್ ಹಂಗಾದ್ರೆ ಓಕೆ ಸರ್ ಸರಿ ಸರ್ ಇಡ್ತೀವಿ ಸರಿ ಸರ್ ಆಯ್ತು